ಹಾಂ ಹೇಳಿ ರೀ ಹೇಳಿ ರೀ ಏನಾಗ್ಬೇಕಾಗಿತ್ತು ರೀ ಹ್ಞೂನ್ ರೀ ಹೌದು ರೀ ಹೇಳ್ರಿ ಹಾಂ ಹೌದು ಮಾಡ್ತೀವಿ ರೀ ನಮ್ಮ ಕಡೆಗೆ ಎಲ್ಲ ಥರದ್ದೂ ಹೂ ಸಿಕ್ತವೆ ರೀ ನಾವು ಎಲ್ಲ ಚಲೋತಾಗಿ ಚಲೋ ರೇಟಿನಾಗ ಕೊಡ್ತೀವಿ ನಿಮ್ಗೆ ನಿಮ್ಗೆ ಯಾವ ಯಾವುದು ಹೂ ಬೇಕು ಹೇಳಿ ರೀ ಹೌದಾ ರೀ ಗುಲಾಬಿ ಗುಲಾಬಿ ಒಳಗೆ ನಿಮ್ಗೆ ಮತ್ತು ನಿಮ್ಗೆ ಗುಲಾಬಿ ಒಳಗೆ ಕಲರ್ಸ್ ಯಾವ್ದಾರು ಬೇಕೇನು ರೀ ಏನಾದರೂ ವೆರೈಟಿ ಕಲರ್ ಬೇಕಾ ಯಲ್ಲೋ ಹಳದಿ ಐತಿ ಕೆಂಪು ಐತಿ ಪಿಂಕ್ ಐತಿ ರೆಡ್ ಐತಿ

ಹಾಂ ಯಾವ್ಯಾವು ಎಷ್ಟು ಬೇಕು ನಿಮ್ಗೆ ಎಷ್ಟು ಕೆಜಿ ಬೇಕು ಹೌದ್ ರೀ ಹಾಂ ಹಾಂ ಆಯ್ತು ರೀ ಒನ್ ಕೆಜಿಗೆ ನಾವು ಎರಡು ನೂರು ರೂಪಾಯಿ ಕೊಡ್ತೀವಿ ರೀ ಗುಲಾಬಿ ಮಲ್ಲಿಗೆ ಐತಿ ಎಂಟು ಒಂಬತ್ತು ರೂಪಾಯ್ಗ್ ಒಂದು ಮೊಳ ಐತಿ ಒಂದು ಬುಟ್ಟಿ ನೀವು ತಗೊಂಡ್ರೆ ನಾವು ಕಡ್ಮೆ ಮಾಡಿ ಕೊಡ್ತೀವಿ ರೀ ನಿಮ್ಗೆ ಹ್ಞೂ ಏನ್ದ್ ಐತ್ರೀ ನಿಮ್ಮದು ಮ್ಯಾರೇಜ್ ಐತ್ರೀ ನಿಮ್ಮ ಮನೆಯೊಳಗ ಹಾಂ ಹಾಂ ಕೊಡ್ತೀವಿ ಬನ್ರಿ ನೀವು ನಿಮ್ಗೆ ನಾವೊಂದು ನೂರು ಎರಡು ನೂರು ರೂಪಾಯಿ ಕೆಜಿ ಅಂದ್ರೆ ನಾವೊಂದು ಇಪ್ಪತ್ತು ರೂಪಾಯಿ ಕಡ್ಮೆ ಮಾಡ್ತೀವಿ ರೀ ಹಾಂ ಮಾಡ್ತೀವಿ ರೀ ಮನೆಗೇ ಬಂದು ಕೊಡ್ತೀವಿ ರೀ ಹೋಮ್ ಡೆಲಿವರೀನೂ ಮಾಡ್ತೀವಿ ರೀ ನಾವು ಆಯ್ತು ಆಯ್ತು ಮೇಡಮ್ ಬರ್ತೀವಿ ತಗೊರಿ ಇಡಲಾ ಸರಿ ಬಾಯ್